ನಾವು ಬಸ್ಸಿನಲ್ಲಿ ಪ್ರಯಾಣಿಸಬೇಕಾದರೆ ನಾವು ಬಸ್ಸಿನಲ್ಲಿ ತುಂಬಾ ದೃಶ್ಯಗಳು ಕಂಡಿರ್ತೇವೆ ಡ್ರೈವರ್ ಸೀಟ್ ಆಗಲಿ ಶೇಖರಣೆ ಮೇಲಿನ ಶೇಖರಣೆ ಆಗಲಿ ಆಸನ ಆಗಲಿ ಪೀಠ ಸ್ಟೋರೇಜ್ ಕ್ಯಾರಿಯರ್ ಕಿಟಕಿ ಆಸನ ಡೀಸೆಲ್ ಇವೆಲ್ಲವನ್ನು ನೋಡುತ್ತೇವೆ ಡೀಸೆಲ್ ಎನ್ನುವುದು ಬಸ್ಸು ಬಸ್ಸು ಮುಂದೆ ಹೋಗುವುದಕ್ಕೆ ತುಂಬಾ ಸಹಾಯ ಮಾಡುತ್ತದೆ ಕಿಟಕಿಗಳು ನಮಗೆ ಗಾಳಿಯನ್ನು ಸಂಪರ್ಕಿಸುವುದಕ್ಕೆ ಕಿಟಕಿಗಳು ಆಸನಗಳು ನಾವು ಕುಳಿತುಕೊಳ್ಳುವುದಕ್ಕೆ ಅಥವಾ ಮಲಗಿ ಮಲಗಿಕೊಳ್ಳುವುದಕ್ಕೆ ತುಂಬಾ ಸಹಾಯಕವಾಗಿರುತ್ತದೆ ಮತ್ತು ಮೇಲಿನ ಶೇಖರಣೆ ಏನೆಂದರೆ ನಾವು ಏನಾದರೂ ತುಂಬಾ ತೂಕ ಇರುವ ವಸ್ತುಗಳನ್ನು ತೆಗೆದುಕೊಂಡು ಹೋದರೆ ಬಸ್ಸಿನಲ್ಲಿ ಅದನ್ನು ಮೇಲಿನ ಶೇಖರಣೆದೆಯಲ್ಲಿ ಇಟ್ಟು ನಮ್ಮ ಪ್ರಯಾಣವನ್ನು ಮುಂದೆ ಸಾಗಿಸಬಹುದು ಚಾಲಕರ ಆಸನ ಏನೆಂದರೆ ಅವರದೆ ಆದಂತಹ ಬೇರೆ ಆಸನವು ಇರುತ್ತದೆ ಏಕೆಂದರೆ ಅವರು ಬಸ್ಸನ್ನು ಡ್ರೈವಿಂಗ್ ಮಾಡುತ್ತ ಬಸ್ಸ ಬಸ್ಸನ್ನು ಡ್ರೈವಿಂಗ್ ಮಾಡುತ್ತಿದ್ದರಿಂದ ಅವರಿಗೆ ಆದಂತಹ ಸ ಬೇರೆಯಾದ ಆಸನವು ನಿರ್ಮಿಸಲಾಗಿರುತ್ತದೆ